ಭಾರತದ ನರ್ತಕರ ಮೇಲೆ ಬಾಲಿವುಡ್ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತದೆ ಅಂದರೆ ಜಾಸ್ತಿ ಬೀರ್ತಿದೆ ಮತ್ತು ಅವ್ರನ್ನು ನೋಡಿ ನಾವು ಅವ್ರ ಥರ ಫರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ಒಂತರಾ ಚಾಲೆಂಜ್ ಥರ ಬರುತ್ತದೆ ಬರ್ತದೆ ಎಲ್ರೂ ಇಷ್ಟಪಡುವಂತಹ ಕೆಲವು ನಿತ್ಯ ನೂತನ ನೃತ್ಯಗಳಲ್ಲು ಯಾವುಯಾವು ಅಂದರೆ ಈ ನಡುವೆ ಬಂದ ಹೊಸ ಹಾಡುಗಳು ಅದನ್ನು ಒಂದೆರಡು ಮೂರು ಹಾಡುಗಳಾಗೇ ಪರಿವರ್ತಿಸಿ ಹಾಡುತ್ತಾರೆ ಮತ್ತು ಯಾವ್ಯಾವ ಹಾಡುಗಳು ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿದ್ವು ಅಂದರೆ ಪೆಬ್ರವರಿಯಲ್ಲಿ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀವಲ್ಲಿ ಹಾಡು ಆ ಆ ನೃತ್ಯದ ಹಾಡುಗಳು ಭಾರ್ತದ ನರ್ತಕರ ಮೇಲೆ ಅನ್ ಮತ್ತು ಅವರ ಇಷ್ಟ ಅವರು ಇಷ್ಟಪಡುವಂಥ ಅವ್ರು ಇಷ್ಟಪಡುವಂತಹ ಹಾಡಾಯಿತು ಮತ್ತು ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ಹನುಮಾನ್ ಚಾಲೀಝ ಹಾಡು ಈ ಭಾರತದಲ್ಲಿ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಹಾಡಾಯಿತು ಮೇ ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆಹಬೂಬ ಕೆ ಜಿ ಎಫ್ ಮೂವಿ ಯಶ್ಶು ಅಭಿಮಾನಿಗಳ ಮೆಹಬೂಬ ಸಾಂಗ್ ಎಲ್ಲರಿಗೂ ಇಷ್ಟವಾಯಿತು ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಮುರಮ್ ಭೀಮುದ ಅನ್ನುವ ಸಾಂಗು ಎಲ್ಲರಿಗೂ ಇಷ್ಟಪಡುವಂತಾಯಿತು ಮತ್ತು ಬೊಂಬೆ ಹೇಳುತೈತೆ ಸಾಂಗ್ ಪುನೀತ್ ರಾಜ್ಕುಮಾರ್ರವರದ್ದು ಎಲ್ಲೆಡೆ ಹಬ್ಬಿ ಎಲ್ಲರಿಗೂ ಇಷ್ಟವಾಗುವಂಥ ಹಾಡಾಯಿತು ಭಾರತದ ನರ್ತಕರ ಮೇಲೆ ಎಷ್ಟು ಬಾಲಿವುಡ್ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತದೆ ಅಂದರೆ ಈ ಸಿನಿಮಾಗಳಿಗೆ

ಎಲ್ಲರೂ ಭಾರತ ಎಲ್ಲರೂ ಇಷ್ಟಪಡುವಂತಹ ನಿತ್ಯನೂತನ ನೃತ್ಯದ ಹಾಡುಗಳಾಗಿವೆ